ಹೆಲೋ ಗುಡ್ ಮಾರ್ನಿಂಗ್ ಹೇಳಿ ಹೇಳಿ ಮೇಡಮ್ ಹಾಂ ಚೆನ್ನಾಗೇ ನಡಿತಿದೆ ಮೇಡಮ್ ಅಟೆಂಡೆನ್ಸ್ ಎಲ್ಲ ಅಟೆಂಡೆನ್ಸ್ ಎಲ್ಲ ತುಂಬ ತುಂಬ ಜನ ಬಾಯ್ಸ್ ಎಲ್ಲ ಬರ್ತಿಲ್ಲ ಕರೆಕ್ಟಾಗಿ ಕ್ಲಾಸಿಗೆಲ್ಲ

ಇನ್ನ ಆಗಿದೆ ಮೇಡಮ್ ಇನ್ನ ಸ್ವಲ್ಪ ಸಿಲೇಬಸ್ ಇದೆ ಕಂಪ್ಲೀಟ್ ಮಾಡೋಕೆ ಹಾಂ ಹಾಂ ಗೊತ್ತು ಮತ್ತೆ ಏನು ಸಮಸ್ಯೆ ಇಲ್ಲ ಬಾಯ್ಸ್ ಎಲ್ಲ ತುಂಬ ಅಟೆಂಡೆನ್ಸ್ ಶಾರ್ಟೇಜ್ ಇದೆ ಮ್ಯಾಮ್ ಬಾಯ್ಸ್ ಎಲ್ಲ ಕರೆಕ್ಟಾಗಿ ಕ್ಲಾಸಿಗೆಲ್ಲ ಬರಲ್ಲ ಅವ್ರ್ದು ಅಟೆಂಡೆನ್ಸ್ ಶಾರ್ಟೇಜ್ ಇದೆ ಹಾಂ ಸರಿ ಮೇಡಮ್ ಮತ್ತೆ ತುಂಬ ಜನ ಬಾಯ್ಸು ಕರೆಕ್ಟಾಗಿ ಕ್ಲಾಸಿಗೆ ಬರಲ್ಲ ಆ ಕಡೆ ಈ ಕಡೆ ಸುತ್ತಕೆ ಹೋಗ್ತಾರೆ ಮತ್ತೆ ಜಾಸ್ತಿ ಬಾಯ್ಸ್ ಎಲ್ಲ ಪ್ರೀ ಫಯರ್ ಬಗ್ಗೆ ಗಮನ ಕೊಡ್ತಾರೆ ಮ್ಯಾಮ್

ರಿಸಲ್ಟ್ ಎಲ್ಲ ಪರವಾಗಿಲ್ಲ ಮ್ಯಾಮ್ ಹಾಂ ಬರುತ್ತೆ ಏ ಇಲ್ಲ ಏನಿಲ್ಲ ಮೇಡಮ್ ಹಾಂ ಬರ್ತಾರೆ ಆದರೆ ಬಾಯ್ಸ್ ಏನು ರೆಗ್ಯುಲರ್ ಆಗಿಲ್ಲ ಮ್ಯಾಮ್ ಓದೋರು ಮಾತ್ರ ರೆಗ್ಯುಲರಾಗಿ ಬರ್ತಾರೆ

ಹಾಂ ಸರಿ ಮೇಡಮ್ ಹಾಂ ನಾಳೆ ನೋಡ್ತೀವಿ ಅವ್ರು ಪೇರೆಂಟ್ಸ್ಗೆ ಹೇಳ್ತಿವಿ

ಹಾಂ ಮಾಡಿದ್ದ ಮೇಡಮ್ ಹಾಂ ಸರಿ ಮೇಡಮ್ ಹಾಂ ತ್ಯಾಂಕ್ ಯು